ಹಲೋ ನಮಸ್ತೆ ಮೇಡಮ್ ರೇಖಾ ಮೇಡಮಾ ಮಾತಾಡ್ತಾ ಇರೋದು ನಾವು ಪೂಜಾ ಅಂತ ಮೇಡಮ್ ಮಾತಾಡ್ತಾ ಇರೋದು ನೀವು ಮನೆ ಮಾರಾಟಕ್ಕಿಟಿದೆ ದ್ವೇ ಅಂತ ಗೊತ್ತಾಯಿತು ನಾವು ಮನೆ ಹುಡುಕ್ತಾ ಇದ್ವಿ ಮೇಡಮ್ ಅದಕ್ಕೆ ಅದರ ಬಗ್ಗೆ ವಿಚಾರ್ಸಣ ಅಂತ ಫೋನ್ ಮಾಡಿದ್ವಿ ಹಾಂ ಮೇಡಮ್ ನಿಮ್ಮ ಮನೆ ಯಾವ ಅಡ್ರೆಸ್ಸಲ್ಲಿ ಮೇಡಮ್ ಬರೋದು ಯಾವ ಏರಿಯಾದಲ್ಲಿ ಹಾಂ ಹೌದಾ ಮೇಡಮ್ ಅಲ್ಲಿ ಮನೆ ಇದು ಒಂದೇನಾ ಅಥವಾ ಅಕ್ಕಪಕ್ಕ ಯಾವ್ದಾದ್ರೂ ಮನೆ ಇದವಾ ಮೇಡಮ್ ಹೌದಾ ಮೇಡಮ್ ಅದರ ಅಳತೆ ಎಷ್ಟು ಬರುತ್ತೆ ಮೇಡಮ್ ಹೌದಾ ಮೇಡಮ್ ಏನು ರೇಟ್ ಇಟ್ಟಿದ್ದೀರ ಮೇಡಮ್ ಮನೆಗೆ ಕಡಿಮೆ ಅಂದರೆ ಕಡಿಮೆ ಮಾಡ್ತಾ ಮೇಡಮ್ ಫೈನಲ್ ರೇಟ್ ಏನು ಇಟ್ಟಿದ್ದೀರ ಮೇಡಮ್ ಹೌದಾ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ ಮೇಡಮ್ ಅಲ್ಲಿ ಅದು ಮಾರ್ಕೆಟಿಗೆಲ್ಲ ಹತ್ರ ಆಗುತ್ತಾ ಮೇಡಮ್ ನಮಗೆ ವಾಹನ ನಿಲ್ಸ್ಕಳಕ್ಕೆ ಜಾಗ ಬೇಕು ಮೇಡಮ್ ಮನೆ ಹತ್ರ ಎಲ್ಲ ಇದೆಯಾ

ನಾವು ಒಂದು ಆರು ಲಕ್ಷ ಕೊಡಬೇಕಂತ ಇದ್ದೀವಿ ಮೇಡಮ್ ಸ್ವಲ್ಪ ಕಡಿಮೆ ಮಾಡಿಕೊಳ್ರಿ ಮೇಡಮ್ ಒಂದೇ ರೇಟ್ ಅಂದರೆ ವ್ಯಾಪಾರ ಆಗೋಲ್ಲ ಹೌದಾ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ನಾವೂ ಸ್ವಲ್ಪ ಬಡವರು ನೋಡಿ ಅದೇ ಮೇಡಮ್ ನಾನು ಆರು ಲಕ್ಷಕ್ಕಲ್ವ ಕೇಳಿದ್ದು ಹೌದಾ ಮೇಡಮ್ ಸರಿ ರಿಜಿಸ್ಟ್ರೇಷನ್ ಅದೆಲ್ಲ ಖರ್ಚು ನೀವು ನೋಡ್ಕೊಂತೀರಾ ನಾವೇ ಮಾಡಬೇಕಾ ಮೇಡಮ್ ಧನ್ಯವಾದಗಳು ಮೇಡಮ್